ಹಲೋ ನಾವು ಅಜಯ್ ಅಂತ ಮಾತಾಡ್ತಿರೊದು ಈಗ ನಾವು ಯೋಗ ಕ್ಲಾಸಿಗೆ ಜಾಯ್ನ್ ಆಗ್ಬೇಕಂತ ಮಾಡಿದ್ದು ರೀ ಯೋಗ ಮಾಡುದು ಅದ್ರ ಬಗ್ಗೆ ಹೆಂಗೆಂಗೆ ಫೀಸ್ ಎಷ್ಟು ಮತ್ತು ಏನೇನು ಅಂತ್ಹೇಳಿ ನಮ್ಗೆ ತಿಳ್ಸ್ಕೊಡ್ಬೇಕ್ಕಾಗಿತ್ತು ರೀ ಏನು ಸರ್ ವಯ್ಸು ನಮ್ದು ವಯ್ಸು ನಮ್ದು ಮೂವತ್ತೈದು ವಯ್ಸು ಆಗ್ಯಾವ ರೀ ಮತ್ತು ಈಗ ನಾವು ಆಗಲಿ ನಮ್ಮ ಮನೆಯವ್ರು ಆಗಲಿ ನಮ್ಮ ಹುಡುಗರು ಆಗಲಿ ಎಲ್ಲ ಯೋಗ ಕ್ಲಾಸ್ ಸೇರ್ಬೇಕಂತ ಬಯ್ಸಿದ್ದೇವೆ ರೀ ಅಂದ್ಹಾಗೆ ಅದ್ರ ಪೀಸ್ ಎಷ್ಟು ಮತ್ತು ಯೋಗ ನಾವು ತರಬೇತಿ ಹೆಂಗೆ ಪಡೆಯೋದು ನಮ್ಗೆ ಗೊತ್ತಾಗೋತು ರೀ ನಮ್ಮ ದೇಹವನ್ನ ನಾವು ಸದೃಢವಾಗಿ ಇಡ್ಕೋ ಇರಾಕೆ ನಾವು ಯೋಗ ಚೂಸ್ ಮಾಡಿದೆವೆ ರೀ ಯೋಗ ಕ್ಲಾಸ್ ಬಗ್ಗೆನು ಎಕ್ಸ್ಪ್ಲೇನ್ ಮಾಡ್ಬೇಕಿತ್ತು

ಓಕೆ ಓಕೆ ಸರ್ ನಿಮ್ಮ ಟೈಮಿಂಗ್ಸ್ ಎಷ್ಟು ಅವರ್ ನೀವು ಯೋಗ ಕ್ಲಾಸ್ ಹೇಳಿ ಕೊಡ್ತೀರ ಸರ್